ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಪ್ರಾಡಕ್ಟ್ಸು ಆನ್ಲೈನ್ಯಿಂದ ತರಿಸ್ಕೋತೀವಿ ಆನ್ಲೈನ್ಯಿಂದ ತರಿಸ್ಕೊಂಡಿದಾಗ ಈಸಿಯಾಗು ಬರ್ತದೆ ಮತ್ತು ಈಜಿ಼ಯಾಗು ರಿಟನ್ ಮಾಡ್ಬೋದು ಈಜಿ಼ಯಾಗು ಬೈ ಮಾಡ್ಬೋದು ನೀವು ಮಾರ್ಕೆಟಿಗೆ ಹೋಗಿ ತರೋದ್ಕಿನ್ನ ಬೆಟ್ರು ಆನ್ಲೈನಲ್ಲಿ ತರ್ಸ್ಕೊಂಬೊದು ನಾ ಈ ಸಲ ಸ್ಪೆಷಲ್ ಆಗಿ ದೀಪಾವಳಿ ಅಲ್ಲ ದೀಪಾವಳಿ ಎಲ್ಲಾರಿಗು ಇಂಡಿಯಾದಾಗೆ ಗ್ರಾಂಡೆಸ್ಟ್ ಫೆಸ್ಟಿವಲ್ ಅದು ಆದ್ರು ನಂಬಳಿ ನಾವು ಲಂಬಾಣಿಸ್ ಅಲ್ಲ ಲಂಬಾಣಿಸ್ ಇದ್ದಿದ್ದು ಸಲುವಾಗಿ ನಂಬಳಿ ಎಲ್ಲರ್ಕಿನ್ನ ಸ್ಪೆಷಲ್ ಆಗಿ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾರೆ ನಾವು ಈ ಸಲ ಸ್ಕರ್ಟನ್ನು ತರ್ಸಿದೆವು ಆನ್ಲೈನ್ಯಿಂದ ಸ್ಪೆಷಲ್ ಡೇ ಅಲ್ಲ ನಂಬಳಿ ಎಲ್ಲಾರು ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೋ ಗ್ರಾಂಡ್ ಆಗಿ ತರ್ಸಿದ್ದೇವೆ ತರ್ಸಿದ್ರೆ ಅದು ಮಾರ್ಕೆಟ್ ಪ್ರೈಸ್ಗಿನ್ನ ಕಡಿಮೆ ಇತ್ತು ಮತ್ತು ಜಲ್ದಿ ಬಂತು ಅದಕ್ಕೆ ನಾವು ಟ್ರೈ ಮಾಡಿ ಹಾಕೊಂಡು ನೋಡ್ಬೋದು ಹಾಕೊಂಡು ನೋಡ್ದೇವು ಸರ್ಯಾಗಿ ಇತ್ತು ಕಲ್ಲರು ಸರ್ಯಾಗಿ ಬಂದಿತ್ತು ಕಲ್ಲರು ಶೇಡ್ ಆಗಲಿಲ್ಲ ಮತ್ತು ಪ್ರೈಸು ಮಾರ್ಕೆಟ್ಗಿನ್ನ ಕಡಿಮೆ ಇತ್ತು ಸೊ ನೀವು ಎರಡು ಮೂರು ಸಲ ಮಾರ್ಕೆಟಿಗೆ ಹೋಗ್ಬರೋಕಿನ್ನ ಬೆಟ್ರ್ ಅದು ಇಲ್ಲಿ ಆನ್ಲೈನ್ಯಿಂದ ತರಿಸಿ ಆನ್ಲೈನ್ಯಿಂದ ತರಿಸ್ಕೊಂಡು ಇಲ್ಲೇ ಟ್ರೈ ಮಾಡಿ ನೋಡಿ ಯಾವ ಸೈಜ್ ಬರ್ತದೆ ಯಾವ್ದು ಇಲ್ಲ ಅಂತ ಅದು ಬೆಟ್ರ್ ಅಲ್ಲ ಅದಕ್ಕೆ ನಾವು ಆನ್ಲೈನ್ಯಿಂದ ತರಿಸ್ತೇವೆ ನಾವು ಗೊತ್ತ ಅದು ದೀಪಾವಳಿ ಫೆಸ್ಟಿವಲ್ ಅಂತಂದರೆ ಎಲ್ಲರ್ಕಿನ್ನ ಗ್ರಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರಾ ಅದರಲ್ಲಿ ನಂಬಳಿ ನಾವು ಎಲ್ಲರ್ಕಿನ್ನ ನಾವು ನಾಲ್ಕು ಜನರೆಲ್ಲ ತಂಗಿದೀರು ನಮ್ಮ ಮನೆಯಲ್ಲಿ ಅಂತಂದ್ರೆ ಎಲ್ಲರ್ಕಿನ್ನ ಸರ್ಯಾಗೆ ಸೆಲೆಬ್ರೇಟ್ ಮಾಡ್ತಾರೆ ಅದಕ್ಕೆ ಆ ದಿನ ಸ್ಕರ್ಟ್ ಹಾಕೋತಾರೆ ಎಲ್ಲರೂ ನಾಲ್ಕು ಜನದ ಅದ್ರಲ್ಲಿ ಎಲ್ಲರ್ಕಿನ್ನ ಬೆಸ್ಟ್ ಆಗಿ ಕಾಣ್ಬೇಕು ಅಂದರೆ ಇರ್ತದೆ ಅಲ್ಲ ವಿಷಸ್ ಸೋ ಹಂಗಾಗಿ ಸ್ಕರ್ಟನ್ನು ತರ್ಸಿದೀವಿ ಸರ್ಯಾಗಿ ಇತ್ತು ಮಾರ್ಕೆಟ್ ಪ್ರೈಸ್ಕಿನ್ನ ಮಾರ್ಕೆಟ್ಗೆ ಹೋಗೋಕಿನ್ನ ಬೆಟ್ರ್ ಇದಕ್ಕೆ ಆನ್ಲೈನಲ್ಲಿ ತರ್ಸ್ಕಳೋದು ಅದರ್ದು ಎರಡು ಮೂರು ಸಲ ಹಾಕೊಂಡ್ರು ಕಲ್ಲರ್ಸ್ ಶೇಡ್ ಆಗಿಲ್ಲ ಕಲ್ಲರ್ಸ್ ಶೇಡ್ ಆಯಿತು ಅಂತಂದರೆ ಅದೇ ನಾವು ಆಗಲೇ ಕಾಣಿಸ್ತಿದ್ವಲ್ಲ ಅದಕ್ಕೆ ನಾವು ಅಲ್ಲಿಂದ ತರ್ಸಿದ್ದೇವೆ ಹುಡ್ಗಗೀರಿಗ್ ಏನು ಡ್ರಸ್ ಎಲ್ಲರ್ಕಿನ್ನ ಇಷ್ಟ ಅದಕ್ಕೆ ಇಷ್ಟ ಇದ್ದಿದಕ್ಕೆ ಇನ್ನು ಸರ್ಯಾಗಿ ಬಂದಿತ್ತು ಅಂದ್ರೆ ಎಲ್ಲರ್ಕಿನ್ನ ಖುಷಿಯಾಗ್ ಇರ್ತಿದ್ದು ಆ ಪ್ರೊಡಕ್ಟ್ಸ್ ಸಲುವಾಗಿ ಮತ್ತು ಆನ್ಲೈನ್ಯಿಂದ ತರಿಸ್ಕೊಬೇಕು ಎಲ್ಲ ಆನ್ಲೈನ್ಯಿಂದ ಮಾಡ್ಬೇಕು ಅಂತಿರ್ತದೆ ಅದಕ್ಕೆ ಹಂಗಾಗಿ ಆನ್ಲೈನ್ಯಿಂದ ತರಿಸ್ಕೋಬೇಕು ಸ್ಕರ್ಟ್ ನೋಡ್ರೀ ಎಲ್ಲರ್ಕಿನ್ನ ಹುಡ್ಗೀರಿಗ್ ಡ್ರಸ್ ಗ್ರಿಸ್ ಅಂತ ಮಾರ್ಕೆಟಿಗೆ ಎಲ್ಲ ತಿರುಗಿ ನಾಲ್ಕು ಐದು ಎಲ್ಲ ನಾಲ್ಕು ಐದೆಲ್ಲ ಶಾಪ್ಗಳ್ ಆಡಿ ಎಲ್ಲ ತಗೋಂಬರೋಕಿನ್ನ ಆನ್ಲೈನ್ಯಿಂದ ತರ್ಸೋದೆ ಬೆಟರ್ ಅನ್ನಿಸ್ತು ನನಗೆ ಅದಕ್ಕಾಗಿ ಕೋಟ್ ನೋಡ್ರಿ ಹುಡ್ಗೀರಿಗೆ ಲಾಂಗ್ ಆಗಿರಬೇಕು ಕಲರ್ ಶೇಡ್ ಆಗ್ಬಾರ್ದು ಎಲ್ಲದ್ಕಿನ್ನ ಸರ್ಯಾಗಿ ಕಾಣಬೇಕು ಹಂಗೆಲ್ಲ ವಿಷಸ್ ಇರ್ತಾವ ನಾವು ಎಷ್ಟಕೊಂದ್ಸಲ ತೋರಸ್ತೀವಿ ಬಟ್ಟೆಗಳು ಬರ್ತಿರ್ತಾವೆ ಸರ್ಯಾಗಿ ಬಂದಿರ್ತಾವೆ ಒಂದೊಂಸದು ಸಲ ಸರ್ಯಾಗಿ ಬರೋಲ್ಲ ರಿಟನ್ ಮಾಡ್ಬೋದು ರಿಟನ್ ಮಾಡೋದು ಎಲ್ಲರ್ಕಿನ್ನ ಸರಿಗದಾ ಆನ್ಲೈನ್ನಾಗ ನಮ್ಮ ರೊಕ್ಕ ನಮ್ಗೆ ಬರ್ತವೆ ಹಂಗೆ ಅದ್ರ ಸಲ್ವಾಗಿ ಆನ್ಲೈನ್ನಾಗ ತರಿಸ್ಕೋಬೇಕು ನೋಡ್ರಿ ಎಲ್ಲರ್ಕಿನ್ನ ಹೆಚ್ಚಿಗೆ ಕ್ವಾಲಿಟಿ ಇಂಪಾರ್ಟೆಂಟ್ ಅ ಕ್ವಾಲಿಟೀ ಎರಡು ಸಲ ಚೆಕ್ ಮಾಡಿ ನೋಡಿ ಮಾಡಿ ಅಲ್ಲಿ ಎಲ್ಲ ಫೀಡ್ಬ್ಯಾಕ್ಸ್ ಇರ್ತಾವೆ ಫೋಟೋಸ್ ಇರ್ತಾವೆ ಹೆಂಗೆ ಬಂದವೆ ಸ್ಕರ್ಟ್ ಅಂಬೋದ್ ಗೊತ್ತಿರ್ತದೆ ಸೋ ನೀವು ಆನ್ಲೈನ್ಯಿಂದ ತರಿಸ್ಕೋಬೋದ್ ರಿವ್ಯೂಸ್ ಇರ್ತವೆ ಒಪಿನಿಯನ್ ಇರ್ತವೆ ಮತ್ತು ಫೀಡ್ಬ್ಯಾಕ್ ಇರ್ತಾವೆ ಕಮೆಂಟ್ಸ್ ಹಾಕಿರ್ತಾರೆ ಅಷ್ಟೆಲ್ಲ ಮಾಡಿದ್ಮೇಲೆ ಅವ್ರು ನೀವು ಅದೆಲ್ಲ ನೋಡ್ಕೊಂಡು ತರಿಸಿಟಿದ್ರೆ ಅದು ಸರ್ಯಾಗಿ ಅನಿಸ್ತದ ನಿಮಗು ಹಾಕೋ ತರ್ಸೀವ್ ಎರಡು ಮೂರು ಸಲ ತಿರುಗಿ ಒಂದೆ ಸಲ ಒಂದೆ ಸಲ ನೋಡಿ ಎಲ್ಲ ಮಾಡಿ ರಿವ್ಯೂವ್ ಎಲ್ಲ ಚಕ್ ಮಾಡಿ ತರ್ಸೋದು ಬೆಟ್ರ್ ಅನಿಸ್ತದ ಅದ್ರ ಸಲುವಾಗೆ ನೋಡ್ರಿ ಆನ್ಲೈನಲ್ಲಿ ತರಿಸ್ಕೋಬೇಕು ಸ್ಪೆಷಲ್ ಲೊಕೇಶನ್ ಅಂತಂದರೆ ಎಲ್ಲರ ಸಲ್ವಾಗಿ ಇರ್ತದೆ ಸ್ಪೆಷಲ್ ಡೇಸು ಬರ್ಡೇಸು ಫೆಸ್ಟಿವಲ್ಸು ಮ್ಯಾರೇಜು ಅದು ಆಲ್ಮೊಸ್ಟ್ ಆಲ್ ಎಲ್ಲರು ಬಟ್ಟೆ ತರಿಸ್ಕೋತಾರ ನೀವು ಅಲ್ಲಿಂದ ತರಿಸ್ಕೋಬೋದಲ್ಲ ಆನ್ಲೈನ್ಗಿಂತ ಅದಕ್ಕೆ ನೋಡ್ರಿ ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಅಲ್ಲಿಂದ ತರಿಸ್ಕೊತೀವಿ ಸರಿಯಾಗು ಬರ್ತಾವ ಪ್ರಾಡಕ್ಸ್ಟು ರಿಟನ್ ಮಾಡ್ಲಿಕ್ಕು ಈಜಿ಼ ಅದ ಪೇಮೆಂಟು ಸರಿಗೆ ಇರ್ತದೆ ಆಲ್ಮೋಸ್ಟ್ ಆಲ್ ಹೆಂಗೋ ಡಿಗ್ರಿ ಲೈಫ್ನಾಗ ಇರ್ತೀವಿ ಕಾಲೇಜಿಗೆ ಮಾರ್ಕೆಟಿಗೆ ಹೋಗ್ಬೇಕು ನಾಲ್ಕು ಸಲ ಹೋಗ್ಬೇಕು ನಾಲ್ಕು ಸಲ ಬರಬೇಕು ಅಂದ್ರೆ ಯಾರಿಗು ಆಗೋಲ್ಲ ಸೋ ಆನ್ಲೈನ್ಯಿಂದ ತರಿಸ್ಕೊಂಡ್ರೆ ಆನ್ಲೈನ್ಯಿಂದ ಮಾಡೋಕ್ ಸರಿಗೆ ಇರ್ತದೆ